ಹಾಂ ಹೇಳಿ ಯಾರು ಹೌದು ಸಂಜಯ್ ಅವರು ಮಾತಾಡ್ತಾರೆ ಸಂಜಯ್ ಡಾಕ್ಟ್ರ್ ಹೇಳಿ ನಮಸ್ತೆ ಹಾಂ ಸರ್ ಹೇಳಿ ಸರ್ ಹೌದ ಸರ್ ನಿಮಗೆ ಯಾವಾಗಿಂದ ಇದೆ ಸರ್ ಈ ಪೇನ್ ಹೌದಾ ಸರ್ ಓಕೆ ಮತ್ತು ಜ್ವರ ಏನಾದರು ಇದೇನಾ ಕೋಯ್ಡ್ ಅಂದಿದ್ದರೆ ಓ ನೆಗಡಿ ಇದೆ ಓಕೆ ಓಕೆ ನೆಗಡಿ ಏನು ಇದು ಫುಲ್ ಸ್ನಿಜಿಂಗ್ ಬರ್ತಾಯಿದೆ ಹೆಂಗೆ ಸರ್ ನಿಮಗೆ ಕಫ ಜಾಸ್ತಿ ಆಯಿತಾ ಹಾಂ ಸರ್ ಓಕೆ ಹಾಂ ಹೇಳ್ತೀನಿ ಸರ್ ಸಿರಪ್ ಒಂದಿದೆ ಬರ್ಕೊಡ್ತೀನಿ ಹಾಂ ಹಾಂ ಇದು ಯಾವುದು ಐಫಾಝೋನ್ ಅಂತೇಳಿ ಒಂದು ಇದು ಬರುತ್ತೆ ಕಫದ್ದು ಇದು ಅದನ್ನ ತಗೊಳ್ಳಿ ಸರ್ ಒಂದು ಐದು ಮೇ ಇದು ಸಿರಪು ಓಕೆ ನಾ ಸರ್ ಅದೊಂದು ಡೈಲಿ ತ್ರೀ ಟೈಮ್ಸ್ ತಗೋರೀ ಸರ್ ಮತ್ತು ಏನಾರ ಏನಾರ ಪ್ರಾಬ್ಲಮ್ ಇದೆಯಾ ಸರ್ ನಿಮಗೆ ಓಕೆ ಹಾಂ ಹಾಂ ಸರ್ ನಮ್ದು ಭವಿಷ್ ನಗರಲಿ ಬರತ್ತೆ ಸರ್ ಹಾಂ ಸರ್ ಈಗ ಈವ್ನಿಂಗ್ ಒಂದ್ ಸಿಕ್ಸ್ ಟು ನೈನ್ ಪಿಎಮ್ವರೆಗೆ ಸಿಕ್ತೀನಿ ಸರ್ ಬೆಳಗ್ಗೆ ಆದರೆ ಟೆನ್ ಟು ಟೂ ಪಿ ಎಮ್ವರೆಗೂ ಇರತ್ತೆ ಸರ್ ಕ್ಲಿನಿಕು ಓಕೆ ನಾ ಸರ್ ಹಾಂ ಈಗ ಒಂದು ಸಿರಪ್ ತಗೊಂಡಿರಿ ಐಫಾಝೋನ್ ಅಂತೇಳಿ ಒಂದು ಸಿರಪ್ ಬರುತ್ತೆ ಅದನ್ನ ತಗೊಂಡಿರಿ ಸರ್ ಸದ್ಯಕ್ಕೆ ಹಾಂ ಓಕೆ ನಾ ಹಾಂ ತ್ರೀ ಟೈಮ್ಸ್ ಡೈಲೀ ತಗೊಂಡಿರಿ ಮತ್ತೆ ಸರ್ ಎನಾದರು ಪ್ರಾಬ್ಲಮ್ ಇದೇನಾ ಹಾಂ ಬ್ಯಾಕ್ ಪೈನೇ ಸದ್ಯಕೆ ವಾಲಿನಿ ಆ್ಯಂಡ್ ಸ್ಪ್ರೇ ತಂಗೊಂಡಿರೀ ಸರ್ ಓಕೆ ನಾ ಅದು ಒಂದು ಟೂ ಟೈಮ್ಸ್ ಹಾಕೋರೀ ಬೆಳಗ್ಗೆ ಓಕೆ ನಾ ಸರ್ ಓಕೆ ಸರ್ ಓಕೆ ಶೋರ್ ಸರ್ ಶೋರ್ ಸರ್ ಯಾವಾನು ಬರ್ರೀ ಸರ್ ಓಕೆ ತ್ಯಾಂಕ್ ಯು ಓಕೆ